ನಮ್ಮ ಮನೆಯಲ್ಲಿ ಎಲ್ಲಾ ಬಗೆಯ ಪಶುಗಳು ಪ್ರಾಣಿಗಳೆಲ್ಲ ಇದೆ ಅಂದರೆ ಹಸು ಹಸುಗಳು ನಾಯಿ ಬೆಕ್ಕು ಕೋಳಿ ಎಲ್ಲ ಇವೆ ಹಸುಗಳನ್ನು ಸಾಕಲು ತುಂಬ ಕಷ್ಟಪಡಬೇಕಾಗ್ತದೆ ಅಂದರೆ ಅವುಗಳಿಗೆ ಹಿಂಡಿ ಒಣಹುಲ್ಲು ಮತ್ತು ಬೈಹುಲ್ಲು ಎಲ್ಲ ತರಬೇಕಾಗ್ತದೆ ಇಪ ಒಂದು ಇಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಬೆಲೆ ಬಾಳೋ ಪ್ರಾಣಿಗಳು ಮ ಹಸುಗಳು ನಮ್ಮ ಮನೆಯಲ್ಲಿದೆ ದಿನಕ್ಕೊಂದು ಬೆಳಿಗ್ಗೆ ಆರರಿಂದ ಏಳು ಲೀಟ್ರ್ ಹಾಲು ಬರ್ತವೆ ಸಂಜೆ ಅದೇ ನಾಲ್ಕು ಐದು ಅಷ್ಟು ಬರ್ತವೆ ಸಾಧಾರಣ ಲಾಭ ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ತನಕ ಹಸುಗಳಿಂದ ಲಾಭ ಬರ್ತವೆ ತಿಂಗಳಿಗೆ ಹಾಗೇ ನಮಗೆ ನಾಯಿ ಅಂದರೆ ತುಂಬ ಇಷ್ಟ ನಾಯಿ ನಮ್ಮ ಮನೆಯವ್ರು ಎಲ್ಲರಿಗೂ ಇಷ್ಟ ನಾಯಿಗಳನ್ನು ಕೂಡ ಹಾಗೆಯೇ ಸಾಕ್ತೇವೆ ನಾವು ಪ್ರೀತಿಯಿಂದ ಮತ್ತೆ